ಹಾಂ ಸ್ವಿಗ್ಗಿ ಅವರಾ ಮಾತಾಡ್ತಾ ಇರೋದು ಹಾಂ ನನ್ನ ಹೆಸರು ಅನುಷಾ ಅಂತ ನಾವು ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದ್ವಿ ಹಾಂ ಏನು ಮಾಡಿದ್ವಿ ಅಂದರೆ ಒಂದು ಒನ್ ಸೆಟ್ ಪರೋಟ ಒಂದು ಟೊಮೊಟೋ ಭಾತ್ ಹಾಂ ಇದೆರಡು ಆರ್ಡರ್ ಮಾಡಿದ್ದೀವಿ ಹಾಂ ಬಂತಾ ಎಲ್ಲಿದೆ ಈಗ ನಿಮ್ಮ ಆರ್ಡರ್ ಅಂತ ತಿಳ್ಕೋಬೋದಾ ಹಾಂ ನಾವು ಅಡ್ರೆಸ್ಸು ಆ್ಯಪಲ್ಲೇ ನಾನು ಅಡ್ರೆಸ್ ಹೇಳಿದ್ದೀನಿ ಎಲ್ಲಿಗೆ ಡಿಲಿವರ್ ಮಾಡಬೇಕು ಅಂತ ಹಾಂ ನಾವು ಕೆ ಟಿ ಜೆ ನಗರ ಹದಿನೇಳನೇ ಕ್ರಾಸ್ ಹಾಂ ಕೆ ಟಿ ಜೆ ನಗರ ಹದಿನೇಳನೇ ಕ್ರಾಸಲ್ಲಿ ಇರೋದು ಎರಡನೇ ಮೇನ್ ಹಾಂ ತಗೋ ಬಂದಿದ್ದೀರಾ ಎಲ್ಲಿದ್ದೀರಾ ಈಗ ನೀವು ಓಹ್ ವಿದ್ಯಾರ್ಥಿ ಭವನ್ ಹತ್ತಿರ ಇದ್ದೀರಾ ಹಾಂ ವಿದ್ಯಾರ್ಥಿ ಭವನ್ ಹತ್ತಿರ ಇದಾದರೆ ವಿದ್ಯಾರ್ಥಿ ಭವನದಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಸೂರ್ಯ ಬೇಕ್ರಿ ಅಂತ ಕಾಣುತ್ತೆ ಸೂರ್ಯ ಬೇಕ್ರಿಯಿಂದ ಕೆಳಗಡೆ ಫುಲ್ ಡೌನ್ ಬರಬೇಕು ಹಾಂ ಫುಲ್ ಡೌನ್ ಬಂದರೆ ಡೌನ್ ಬರ್ತಿದ್ದ ಹಂಗೆ ನೆಕ್ಸ್ಟು ರೈಟಿಗೆ ಒಂದು ರೋಡ್ ಬರುತ್ತೆ ಹಾಂ ಅಲ್ಲಿ ಬರಬೇಕು ಹಾಂ ಬರ್ತಾ ಇದ್ದೀರಾ ಹಾಂ ಅಲ್ಲೇ ಸ್ವಲ್ಪ ಮುಂದೆ ಬನ್ನಿ ನಾನು ಹೇಳ್ತೇನೆ ಹಾಂ ಲೈನಲ್ಲೇ ಇರಿ ನಾನು ಹೇಳ್ತೇನೆ ಹಾಂ ಸೂರ್ಯ ಬೇಕ್ರಿ ಹತ್ತಿರ ಬಂದಿರಾ ಹಾಂ ಸೂರ್ಯ ಬೇಕ್ರಿಯಿಂದ ಡೌನಿಗೆ ಬನ್ನಿ ಕೆಳಗಡೆ ರೋಡು ಕೆಳಗಡೆ ರೋಡು ಇನ್ನು ಸ್ವಲ್ಪ ಕೆಳಗೆ ಬನ್ನಿ ಹಾಂ ಅಲ್ಲಿಂದ ಕೆಳಗಡೆ ಬರ್ತಿದ್ದ ಹಾಗೆ ಬಲ್ಗಡೆಗೆ ತೊಗೊಳ್ಳಿ ಬಲ್ಗಡೆಗೆ ತೊಗೊಂಡು ಇನ್ನು ಸ್ವಲ್ಪ ಮುಂದೆ ಬನ್ನಿ ಅಲ್ಲೆಲ್ಲ ಇಲ್ಲೆಲ್ಲ ಮಹಾನಗರ ಪಾಲಿಕೆ ಕಡೆಯಿಂದೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ ಕೆ ಟಿ ಜೆ ನಗರ ಅಂತ ಇದೆ ಅದ್ರ ಮೇಲೆ ಕೆ ಟಿ ಜೆ ನಗರ ಹದಿನೇಳನೇ ಕ್ರಾಸ್ ಅಂತ ಇದೆ ಹದಿನೇಳನೇ ಕ್ರಾಸ್ ಎರಡನೇ ಮೇನ್ ಅಂತ ಇದೆ ಹಾಂ ನೋಡಿ ಹಾಂ ಹದಿನೇಳನೇ ಕ್ರಾಸ್ ಬಲ ಭಾಗ್ದಲ್ಲಿ ನೀವು ಸೂರ್ಯ ಬೇಕ್ರಿಯಿಂದ ಕೆಳಗಡೆ ಬಂದ ಮೇಲೆ ಬಲ ಬಲ ಭಾಗ್ದಲ್ಲಿ ಬರುತ್ತೆ ಹಾಂ ಬಲ ಭಾಗದಲ್ಲಿ ಬಂದರೆ ಅಲ್ಲೇ ನಮ್ಮ ಮನೆ ಹೇಗಪ್ಪಾ ಗೊತ್ತಾಗೋದು ಅಂದರೆ ಅಲ್ಲಿ ಎಂಥ ರಾಜರಾಜೇಶ್ವರಿ ದೇವಸ್ಥಾನ ಇದೆ ರಾಜ ಅಲ್ಲೇ ಅಕ್ಕಪಕ್ಕ ಯಾರಿಗೆ ರಾಜರಾಜೇಶ್ವರಿ ದೇವಸ್ಥಾನ ಎಲ್ಲಿ ಅಂತ ಕೇಳಿದರೆ ಅಲ್ಲಿ ಯಾರು ಬೇಕಿದ್ದರೂ ಹೇಳ್ತಾರೆ ಬೋರ್ಡ್ ಹಾಕಿದ್ದಾರೆ ನೋಡಿ ನೀವು ಹದಿನೇಳನೇ ಕ್ರಾಸ್ ಎರಡನೇ ಮೇನ್ ಅಂತ ಜೊತೆಗೆ ದೇವಸ್ಥಾನ ಗೊತ್ತಾಗಬೇಕು ಅಂದರೆ ದೇವಸ್ಥಾನದ ದ್ವಾರ ಬಾಗಿಲು ಕೂಡ ಇದೆ ರಾಜರಾಜೇಶ್ವರಿ ಬನ್ನಿ ಮಹಾಂಕಾಳಿ ದೇವಸ್ಥಾನ ಅಂತ ದ್ವಾರ ಬಾಗಿಲು ಇದೆ ಹಾಂ ಮತ್ತೆ ನಿಮ್ಗೆ ಅದೂ ಗೊತ್ತಾಗಲಿಲ್ಲ ಅಂತಂದರೆ ಕಡ್ಡಿ ಕಂಪ್ನಿ ರಸ್ತೆ ಅಂತ ಕೂಡ ಕರೀತಾರೆ ನಾವು ನಮ್ಮ ಮನೆ ಇರೋ ರೋಡಿಗೆ ಹಾಂ ಕಡ್ಡಿ ಕಂಪ್ನಿ ಅಲ್ಲಿ ಮುಂಚೆ ಕಡ್ಡಿ ಪಟ್ಣದ ಫ್ಯಾಕ್ಟ್ರಿ ಇತ್ತು ಹಾಗಾಗಿ ಕಡ್ಡಿ ಪಟ್ನದ ರೋಡ್ ಅಂತ ಕೂಡ ಕರೀತಾರೆ ಆ ರೋಡಿಂದ ಪಕ್ಕದ ನಮ್ಮದು ಹಾಂ ಅಲ್ಲಿ ಯಾರಿಗಾದ್ರೂ ಕೇಳಿ ನೀವು ಕಡ್ಡಿ ಕಂಪ್ನಿ ರೋಡ್ ಯಾವ್ದು ಜೊತೆಗೆ ನೀವು ಅದು ಇಲ್ಲಾಂದರೆ ರಾಜರಾಜೇಶ್ವರಿ ಬನ್ನಿ ಮಹಾಂಕಾಳಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿ ಇಡೀ ಕೆ ಟಿ ಜೆ ನಗರದಲ್ಲೇ ತುಂಬ ಫೇಮಸ್ ದೇವಸ್ಥಾನ ಹಾಂ ಹಾಗೆ ಕೆಳಗಡೆ ಬಂದು ಬಲ್ಗಡೆಗೆ ತಿರ್ಕೊಂಡ್ರೆ ಅಲ್ಲೇ ಬೋರ್ಡಲ್ಲಿ ಕಾಣುತ್ತೆ ಇಲ್ಲ ಅಲ್ಲಿ ಯಾರಾದರೂ ಯಾರಿಗಾದರೂ ದೇವಸ್ಥಾನ ಎಲ್ಲಿ ಅಂತ ಕೇಳಿ ಹಾಂ ಬಂದಿರಾ ಹಾಂ ಎರಡನೇ ಮೇನ್ ಎರಡನೇ ಮೇನ್ ಬೋರ್ಡಲ್ಲಿ ಹಾಕಿದಾರೆ ನೋಡಿ ಹದಿನೇಳನೇ ಕ್ರಾಸ್ ಎರಡನೇ ಮೇನ್ ಹಾಂ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶಾವಿಗೆ ನಾಗಪ್ಪ ಅಂತ ಹೇಳಿ ಒಂದು ಹೋಮ್ ಇಂಡಸ್ಟ್ರೀಸ್ ಕೂಡ ಇದೆ ಹೋಮ್ ಇಂಡಸ್ಟ್ರೀಸ್ ಮನೆಲ್ಲೇ ಶಾವಿಗೆ ಎಲ್ಲ ಮಾಡೋದು ಹೊರಗಡೆ ಶಾವಿಗೆ ಎಲ್ಲ ಒಣ ಹಾಕಿರ್ತಾರೆ ನೋಡಿ ನಿಮ್ಗೆ ಅದೂ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಸುಮಾರು ಮೇನ್ಗಳಿದೆ ಎರಡನೇ ಮೇನು ಒಂದನೇ ಮೇನು ಮು ಮೂರನೇ ಮೇನು ನಾಲ್ಕನೇ ಮೇನ್ ಐದನೇ ಮೇನ್ ಆರನೇ ಮೇನ್ ಆರು ಮೇನ್ ಇದಾವೆ ಹದಿನೇಳನೇ ಕ್ರಾಸಲ್ಲಿ ನೀವು ಎರಡನೇ ಮೇನು ಅಲ್ಲಿ ಬರ್ಬೇ ಹದಿನೇಳನೇ ಕ್ರಾಸಲ್ಲಿ ಬರ್ತಿದ್ದಂಗೆ ಮೇನ್ ಕಾಣ್ತವೆ ಅಲ್ಲಿ ರೋಡಲ್ಲಿ ನೋಡಿ ನೀವು ಶಾವಿಗೆ ಹೊರಗಡೆನೇ ಒಣ ಹಾಕಿರ್ತಾರೆ ಇಲ್ಲಿ ಸುಮಾರು ಶಾವಿಗೆ ಹೋಮ್ ಇಂಡಸ್ಟ್ರೀಸ್ ಇದೆ ಮನೆಲ್ಲೇ ಮಾಡಿ ಹೊರಗಡೆ ಒಣ ಹಾಕಿರ್ತಾರೆ ಕಾಣುತ್ತೆ ನಿಮಗೆ ಶಾವಿಗೆ ಒಣ ಹಾಕಿರ್ತಾರಲ್ಲಾ ಅದೇ ಮೇನ್ ನಮ್ಮದು ಇಲ್ಲ ಅಲ್ಲಿ ಯಾರಿಗಾದರೂ ಕೇಳಿದರೂ ಹೇಳ್ತಾರೆ ಶಾವಿಗೆ ಎಲ್ಲಿ ಮಾಡ್ತಾರೆ ಇಲ್ಲಿ ಶಾವಿಗೆ ಹೋಮ್ ಇಂಡಸ್ಟ್ರೀಸ್ ಎಲ್ಲಿದೆ ಅಂತ ಕೇಳಿದರೂ ಹೇಳ್ತಾರೆ ಹಾಂ ನೀವು ಯಾವ ಕಲರ್ ಬಟ್ಟೆ ಹಾಕಿದ್ದೀರಾ ಓಹ್ ಕೆಂಪು ಕಲ್ಲರಾ ಹಾಂ ನಾನು ಕಂಡರೆ ಇಲ್ಲಿನಿಮ್ಗೆ ಹೇಳ್ತೀನಿ ಆಯಿತಾ ಯಾ ನೀವು ಇದೇ ಕರೆಕ್ಟ್ ಮೇನಲ್ಲಿ ಇದ್ದೀರಾ ಅಂತ ಹಾಂ ಹದಿನೇಳನೇ ಕ್ರಾಸ್ ಎರಡನೇ ಮೇನ್ ಹಾಂ ಬಂದಿರಾ ಹಾಂ ಶಾವಿಗೆ ಹಾಕಿರ್ತಾರೆ ನೋಡಿ ಹಾಂ ಇಲ್ಲೇ ಕೆಂಪು ಕಲರ್ ಅಂಗಿ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದ್ದೀರಾ ನೀವು ನನಗೆ ಹಾಂ ಇಲ್ಲೇ ನಿಮ್ಮ ಬಲಗಡೆ ತಿರ್ಕೊಳ್ಳಿ ಹಾಂ ಕಾಣಿಸ್ತಾ ಇದೆಯಾ ಹಾಂ ಬನ್ನಿ ಆಯಿತಾ ಇಲ್ಲೇ ಹೊರಗಡೆ ಇದೀನಿ ಬನ್ನಿ ದೇವಸ್ಥಾನದ ಎದುರುಗಡೆ ಮನೆಯೇ ಹಾಂ ಆಯಿತು ಬನ್ನಿ